ನನಗೆ ಅರಣ್ಯಗಳಲ್ಲಿ ಟ್ರಕ್ಕಿಂಗ್ ಹೋಗಲು ತುಂಬ ಇಷ್ಟ ನಮಗೆ ನಾವು ಸುಮಾರು ಒಂದು ಎಂಟ್ರಿಂದ ಹತ್ತು ಸ್ನೇಹಿತರು ಒಟ್ಟು ಕೂಡಿ ನಾವು ವರ್ಷಕ್ಕೆ ಒಂದು ಸಾರಿ ಅರಣ್ಯ ಸುತ್ತಲು ಹೋಗ್ತಾಯಿದ್ದೀವಿ ಮಾಡ್ತಾಯಿದ್ದೀವಿ ಮಾಡ್ಕೊಳ್ತಾ ಬಂದಿದ್ದೀವಿ ನಾವು ಹೆಚ್ಚಾಗಿ ಈ ಕಡೆ ಕಾರವಾರ ಡಿಶ್ಟಿಕು ಕಾರವಾರ ಡಿಶ್ಟಿಕಲ್ಲಿ ಕಾರವಾರ ಜಿಲ್ಲೆ ಕಾರವಾರ ಜಿಲ್ಲೆಯಲ್ಲಿ ಟ್ರಕ್ಕಿಂಗ್ ಹೋಗಿದ್ವಿ ಒಂದೂ ಒಂದು ತುಂಬ ಸುಂದರವಾದ ಮತ್ತೆ ತುಂಬ ದೊಡ್ಡದಾದ ಅರಣ್ಯ ಪ್ರದೇಶ ಅದು ಹಾಂ ಅಂದು ನಾವು ಫಶ್ಟ್ ಮೊದ ಮೊದಲನೇ ಸರಿ ನಾವು ಹೋಗ್ಬೇಕಾದ್ರೆ ಆಸೆ ಇತ್ತು ಇದೇಗೆ ಏನು ಏನೋ ಒಂಥರ ನಮಗೆ ಸಂತೋಷ ಖುಷಿ ಇತ್ತು ಆದರೆ ಪರ್ವತ ಅರಣ್ಯ ಪ್ರವೇಶ ಮಾಡಿದಾಗ್ಲೇ ಅಲ್ಲಿಂದ ಕಷ್ಟ ಏನು ಅಂಥೇಳಿ ನಮಗೆ ಅರಿವು ಬಂದಿದ್ದು ನಾವು ಹೋಗ್ಬೇಕಾದ್ರೆ ನಾವು ಒಂದು ಆ ಥರ ನಾವೇನು ಅಂತೂ ಏನು ನಮಗೆ ಸೇಫ್ಟಿ ಶೇಫ್ಟಿ ಮುಂಜಾಗ್ರತಾ ವಸ್ತುಗಳು ಏನು ಅಂಥದ್ದು ತಗೊಂಡು ಹೋಗಿರ್ಲಿಲ್ಲ ಅಂದರೆ ಏನು ಮಳೆ ಬರ್ತ್ ಬರುತ್ತೆ ಮಳೆ ಬಂದಾಗ ನಮಗೆ ಕೊಡೆ ಬೇಕು ಮತ್ತೆ ಯಾವುದಾದ್ರು ಪ್ರಾಣಿಗಳಿಂದ ಅಪಾಯ ಎದುರಾಗುತ್ತೆ ನಮ್ಮ ಹತ್ರ ಯಾವುದೋ ಒಂದು ರಕ್ಷಣೆಗೆ ಯಾವುದೇ ಒಂದು ಆಯುಧಗಳಿಲ್ಲ ನಮ್ಮತ್ರ ಹೊರ್ಟ್ಬಿಟ್ಟಿದ್ದೀವಿ ಕುಡಿಯೋದಕ್ಕೆ ನೀರು ತಗೊಳ್ಳೋ ನೀರಿಲ್ಲ ತಗೊಂಡು ಹೋಗಿದ್ದು ಒಂದು ಎರಡು ಬಾಟ್ಲು ಮೂರು ಬಾಟ್ಲು ನೀರು ಖಾಲಿ ಖಾಲಿ ಆಯಿತು ಮತ್ತೆ ಹಾಗೆ ಸುತ್ತುತ್ತಾ ಸುತ್ತುತ್ತಾ ಸುತ್ತುತ್ತಾ ಅರಣ್ಯದೊಳಗಡೆ ಹೋಗಿದ್ದೀವಿ ಒಂದು ಕಡೆ ಕಾಡು ಹಂದಿಗಳು ಬರ್ತಾಯಿದೆ ನಮಗಂತೂ ತುಂಬ ಖುಷಿ ಒಂದು ಕಡೆ ಇನ್ನೊಂದು ಕಡೆ ಭಯ ಎಲ್ಲಿ ನಮ್ಮೇಲೆ ಬರ್ತವೋ ಅಂಥೇಳಿ ಹಾಗೆ ನಮ್ಮ ಜೊತೆ ಒಂದೂ ಸ್ವಲ್ಪ ಒಂದು ಎರಡು ಮೂರು ನಾಯಿಗಳು ಇದ್ದವು ಆ ನಾಯಿಗ್ಳು ಇರೋದರಿಂದ ನಮಗೆ ಒಂದು ಧೈರ್ಯ ಇತ್ತು ತುಂಬ ಪರ್ವತದೊಳಗಡೆ ಹೋಗ್ತಾಯಿದ್ರೆ ಹಾಂ ಆಮೇಲೆ ಅದು ಹತ್ತುವುದು ಇಳಿಬೇಕು ಕೆಲ್ವೊಂದು ಕಡೆ ನಾನು ಜಾರಿ ಎರ್ಡು ಸಾರಿ ಬಿದ್ಬಿಟ್ಟೆ ಮಳೆ ಬರ್ತಾಯಿದೆ ಕಾಲು ಜಾರಿ ಎರಡು ಎರಡು ಕಡೆ ಬಿದ್ದೆ ಒಂದು ಪ್ರಪಾತಕ್ಕೆ ಬೀಳಬೇಕಾಯ್ತು ದೇವರು ದೊಡ್ಡವನು ನಾವು ಬೀಳಲಿಲ್ಲ ಮತ್ತೆ ಅಲ್ಲಿ ಒಂದು ಹೋದ್ವಿ ಆ ಕರಡಿಗಳು ವಾಸ ಮಾಡುವಂಥ ಕಾಡಿನಲ್ಲಿ ಅರಣ್ಯದಲ್ಲಿ ಕರಡಿಗಳು ವಾಸ ಮಾಡುವಂಥ ಸ್ಥಳ ಆ ಕಡೆಗೆ ನಮ್ಗೆ ಗೊತ್ತಿಲ್ಲ ಅಲ್ಲಿ ಹೋಗ್ಬಿಟ್ಟಿದ್ದೀವಿ ಆ ಕರಡಿ ಹೆಜ್ಜೆಗಳೆಲ್ಲ ಇದೆ ಕರಡಿ ಓಡಾಡುವಂಥ ಜಾಗ ಅದು ಕರ್ಡಿಗ್ಳು ವಾಸ ಆ ತೊರೆ ಅಂಥೇಳ್ತಾರೆ ಅಲ್ಲೆಲ್ಲ ಹೋಗಿದ್ವಿ ಕೆಲವು ಕಡೆ ಮತ್ತು ಕಾಡು ಕೋಣಗಳು ಕಾಡು ಕೋಣ ಸಿಕ್ಕಿದ್ವು ನಮಗೆ ತುಂಬ ಹೆದ್ರಿಕೆ ಆಯಿತು ನಮ್ಮನ್ನು ಏನ್ಮಾಡ್ತಾವೋ ಅಟ್ಸ್ಕೊಂಡು ಬರ್ತಾವೋ ಅಂಥೇಳಿ ನಮಗೆ ಊ ಮಧ್ಯಾಹ್ನ ಊಟದ ಟೈಮಾಯಿತು ಅಲ್ಲಿ ತಗೊಂಡೋಗಿದ್ದು ಊಟ ಎಲ್ಲ ಸ್ವಲ್ಪ ತಿಂದ್ವಿ ಮತ್ತೆ ಊಟ ಎಲ್ಲ ಮಾಡಿ ಒಂದು ಒಂದೂ ಗಂಟೆ ಕಾಲ ನಾವಲ್ಲಿ ಒಂದು ಆ ನೆರಳಲ್ಲಿ ಮರದ ಅಡೀಲೇ ಸುಧಾರ್ಸ್ಕೊಂಡು ಮತ್ತೆ ನಾವು ಕಾಡು ಒಳಗಡೆ ಹೊರ್ಟ್ವಿ ಅರಣ್ಯದೊಳಗಡೆ ಹೊರ್ಟಾಗ ಮತ್ತೆ ಅಲ್ಲಿ ಎಲ್ಲ ಒಂದು ಹೊಳೆ ಸಿಕ್ಕಿತ್ತು ಹೊಳೆ ನೀರಿನ ಝರಿ ಅಲ್ಲೋಗಿ ನಾವು ನೀರೊಳಗಡೆ ಎಲ್ಲ ಸ್ನಾನಗಳು ಮಾಡಿ ಈಜಾಟ ಆಡಿ ತುಂಬ ತುಂಬ ಖುಷಿಪಟ್ವಿ ಆ ನೀರೊಳಗಡೆ ಮತ್ತೆ ಏನು ಎಲ್ಲ ನಾವು ಆಟಾಡಿದ್ದಾದ್ಮೇಲೆ ಮತ್ತೆ ಪ್ರಯಾಣ ಮುಂದುವರ್ಸಿದ್ವಿ ಒಂದು ಕತ್ತಲೆ ಕಾಡು ಅಂತ ಹೇಳ್ಬೋದಾಗಿತ್ತು ಅಲ್ಲಿ ಹೋದರೆ ಅಷ್ಟೊಂದು ದೊಡ್ಡ ಕಾಡು ಸೂರ್ಯನ ಬೆಳಕೇ ಸೂರ್ಯನ ಬೆಳಕು ಬೀಳ್ತಾಯಿಲ್ಲ ಕಾಡುಗಳ ಒಳಗಡೆ ಭೂಮಿ ಮೇಲೆ ನೆಲದ ಮೇಲೆ ಒಂದು ಸೂರ್ಯನ ಕಿರಣ ಬೀಳ್ತಾಯಿರ್ಲಿಲ್ಲ ಅಷ್ಟೊಂದು ಕತ್ತಲೆ ಅಲ್ಲಿ ಹೋದಾಗ ತುಂಬ ಭಯ ಆಯಿತು ಏನಪ್ಪಾ ಈ ಥರ ಇಂಥ ಜಾಗ ಈ ಥರ ಜಾಗಕ್ಕೆ ಬಂದ್ಬಿಟ್ಟಿದ್ದೀವಿ ನಾವು ಸೂರ್ಯನ ಬೆಳಕೇ ಕೆಳಗಡೆ ಬೀಳ್ತಾಯಿಲ್ವಲ್ಲ ಆ ಥರ ಜಾಗ ಅಂಥೇಳಿ ಅದೊಂದು ತುಂಬ ಅನುಭವ ಆಯಿತು ನಮಗೆ ಕಾಡಿನ ಒಳಗಡೆ ಇಷ್ಟೊಂದು ಗಿಡ ಮರ ನೋಡಿ ಅಲುವಾ ಪಕ್ಷಿಗಳೆಲ್ಲ ಒಂದೊಂದು ಪಕ್ಷಿಗಳು ಒಂದೊಂದು ಥರ ಸದ್ದು ಮಾಡ್ತಾಯಿದ್ದವು ಆ ಥರ ಒಂದು ಪ್ರದೇ ಅರಣ್ಯ ಅದು ಇನ್ನು ಹಾಗೇ ಮುಂದೆ ಹೋಗ್ತಾಯಿದ್ದೀವಿ ಕೆಲವೊಂದು ಜಿಂಕೆಗಳು ಜಿಂಕೆಗಳು ತುಂಬ ಹಿಂಡಿಂಡೇ ಬಂದಿದ್ದಾವೆ ಹಿಂಡಿಂಡೇ ಬಂದಿದೆ ಆನೆಗಳೆಲ್ಲ ಓಡಿ ಆನೆಗಳು ಓಡಾಡಿರೋ ಅಂಥ ಸ್ಥಳ ಅದು ಆನೆ ಹೆಜ್ಜೆ ಆನೆಗಳು ಒಂದೂ ನಮಗೆಲ್ಲೂ ಅಡ್ಡ ಸಿಗಲಿಲ್ಲ ನನ್ನ ಎದುರೂ ಬರಲಿಲ್ಲ ಆದರೆ ಜಿಂಕೆಗ್ಳು ಬಂತು ಅದೆಲ್ಲ ನೋಡಿ ನಮಗೆ ತುಂಬ ಖುಷಿಯೇ ಆಯಿತು ಮತ್ತೆ ಹಾಗೆ ಸಂಜೆ ಐದು ಗಂಟೆ ಆಯಿತು ಸಂಜೆ ಐದು ಗಂಟೆ ಕತ್ತ್ಲಾಗೋಯ್ತು ಅಲ್ವಾ ನಾವು ಮನೆ ಕಡೆ ಹೋಗ್ಬೇಕು ಅಂಥೇಳಿ ನಮ್ಮನ್ನು ಅಲ್ಲಿ ಮತ್ತೆ ಸಂಜೆ ನಾವು ಮನೆ ಕಡೆ ಹೊರ್ಟ್ವಿ ಅದೊಂದು ತುಂಬ ಮರ್ಯೋಕೆ ಮರೆಯಲಾಗದ ಒಂದು ಟ್ರಕ್ಕಿಂಗ್ ಅಂಥೇಳಿ ಹೇಳ್ಬೋದು